ನಮ್ಮಲ್ಲಿ ಎಲ್ಲ ಟೈಪ್ ಮರಗಳು ಸಿಗುತ್ತೆ ನಿಮಗೆ ಹ್ಞೂ ಎಲ್ಲ ಎಲ್ಲ ಥರನು ಸಿಗುತ್ತೆ ನಿಮಗೆ ಖಂಡಿತ ಹ್ಞೂ

ಇಲ್ಲ ಖಂಡಿತ ಬನ್ನಿ ಒಳ್ಳೇ ಮರಗಳನ್ನೇ ಹಾಕ್ಕೊಳ್ಳೋ ಅಂಥದ್ ನಾವು

ಇಲ್ಲ ಒಣ್ಗಿದ ಮರಗಳೇ ಇರುತ್ತೆ ಮತ್ತು ಎಲ್ಲ ಒಳ್ಳೇ ಮರಗಳೇ ಇರುತ್ತೆ ಜೊತೆಗೆ ಕಾರ್ಪೆಂಟರ್ ವರ್ಕ್ಗಳನ್ನು ನಾವು ಮಾಡಿಸಿಕೊಡ್ತೀವಿ ಇಂಟೀರಿಯರ್ ಈಗ ಟ್ರೆಂಡಿಂಗಲ್ಲಿ ಹಾಂ ಟ್ರೆಂಡಿಂಗಲ್ಲಿರೋಂಥ ಯಾವ್ ವರ್ಕ್ಗಳನ್ನು ಕೂಡ ಮಾಡಿಸಿ ಕೊಡ್ತೀವಿ ಹಾಂ ಹೌದು ಹ್ಞೂ ಹಾಂ ಹೌದು ವಾರ್ಡ್ರೋಬ್ಗಳೆಲ್ಲಾ ಕೂಡ ಈಗ ಇಟಾಲಿಯನ್ ಮಾರ್ಬಲ್ ಹಾಕೋ ಅಂಥದ್ದು ಈ ಥರದೆಲ್ಲಾ ಬೇರೆ ಬೇರೆ ಹೊಸದು ಹಾಂ ಮಾಡಿಸ್ತಾ ಇದ್ದೀವಿ ಈಗ ಅಟ್ ಪ್ರೆಸೆಂಟು ನಮ್ಮ ಕಾರ್ಪೆಂಟರು ಎಕ್ಸ್ಪೀರಿಯನ್ಸ್ ಇರೋವರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇರೋದು ಬನ್ನಿ ಒಳ್ಳೇ ಮರಗಳನ್ನೇ ಹಾಕ್ಸಣ ಇಲ್ಲ ಇಲ್ಲ ನಮಗೆ ಅಂದರೆ ಅವರು ರೆಗ್ಯುಲರಾಗಿ ನಾವು ಏಜೆನ್ಸಿ ಥರ ಕೊಟ್ಬಿಟ್ಟಿದೀವಿ ಅವರು ನಮ್ಮ ಕಡೆಯಿಂದ ಅವರು ಯಾವುದೇ ರೀತಿ ಪ್ರಾಬ್ಲಮ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಗ್ರಿಮೆಂಟಾಕಿ ಕೊಟ್ಟು ಬಿಡ್ತೀವಿ ನಾವು ಅಗ್ರಿಮೆಂಟ್ ಹಾಕಿಕೊಡೋದ್ರಿಂದ ಅವರು ಆ ಥರ ಏನೂ ಮಾತಾಡೊಕೆ ಸಾಧ್ಯ ಆಗೋಲ್ಲ ಹಾಂ ಬರ್ತಾರೆ ಖಂಡಿತ ಬರ್ತಾರೆ ಬರ್ತಾರೆ ಬರ್ತಾರೆ ಬನ್ನಿ ಹಾಂ ಖಂಡಿತ ಬನ್ನಿ ಬನ್ನಿ ಬನ್ನಿ ಹಾಂ ಬನ್ನಿ ರೀಸನೇಬಲ್ ಪ್ರೈಸ್ಗೆ ಹಾಕ್ಕೊಡ್ತೀವಿ ಬನ್ನಿ ಬನ್ನಿ ಹಾಂ ಖಂಡಿತ ಸರಿ ಬನ್ನಿ ಮೇಡಮ್ ಮಾಡ್ಸೋಣ ಸರಿ ಮೇಡಮ್ ಆಯಿತು ಸರಿ ಮೇಡಮ್ ಆಯಿತು ಓಕೆ ಮೇಡಮರೆ ಬನ್ನಿ ಮೇಡಮ್ ಹಾಂ ತ್ಯಾಂಕ್ ಯು